ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಪ್ರಿಯ ತಿಂಡಿಗಳು ಅಂತ ಹೇಳಿದರೆ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾರೆ ವಿಶೇಷವಾದ ದಿನಗಳಲ್ಲಿ ಹಲಸಿನ ಹಣ್ಣಿನ ಇರುವ ಟೈಮಲ್ಲಿ ನಂತರ ಪುಂಡಿ ಗಸಿ ನೀರು ದೋಸೆ ಬನ್ಸ ಗೋಳಿಬಜೆ ಮತ್ತು ಇಡ್ಲಿ ಸಾಂಬಾರು ಮತ್ತು ಸೇಮಿಗೆ ಇದೆಲ್ಲ ಪ್ರಸಿದ್ಧವಾದಂತಹ ತಿಂಡಿಗಳು ನಂತರ ಇಲ್ಲಿ ಅಡುಗೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಜನರು ಮೀನಿನ ಖಾದ್ಯವನ್ನು ಬಹಳವಾಗಿ ಇಷ್ಟಪಡ್ತಾರೆ ಮಾಂಸಾಹಾರಿಗಳು ಮೀನಿನ ಖಾದ್ಯ ಪದಾರ್ಥಗಳನ್ನು ಬಹಳವಾಗಿ ಆಹಾರದಲ್ಲಿ ಬಳಕೆ ಮಾಡ್ತಾರೆ ಈ ತಿಂಡಿಗಳನ್ನು ಮಾಡಲು ಪ್ರಧಾನವಾಗಿ ಅಕ್ಕಿ ಅಕ್ಕಿಯು ಒ ಒಂದು ಅಕ್ಕಿಯನ್ನು ಬಳಸುತ್ತಾರೆ ಎಲ್ಲ ದೋಸೆ ಆಗಿರ್ಬೌದು ಇಡ್ಲಿ ಆಗಿರ್ಬೌದು ಅಕ್ಕಿಯು ಪ್ರಧಾನವಾಗಿ ಬೇಕು ತಿಂಡಿ ಮಾಡಬೇಕಾದ್ರೆ ಅಕ್ಕಿಯ ಖಾದ್ಯವನ್ನೇ ಇಲ್ಲಿ ಇಷ್ಟಪಡುವಂಥದ್ದು ನಂತರ ಸಿಹಿ ಪದಾರ್ಥಗಳನ್ನು ಕೂಡ ವಿಶೇಷವಾದ ಸಂದರ್ಭದಲ್ಲಿ ಹಬ್ಬಗಳ ಆಚರಣೆಗಳ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ಪಾಯಸ ಮತ್ತು ಹೋಳಿಗೆ ಹೋಳಿಗೆಯಲ್ಲಿ ಎರಡು ತಿಂಡಿಗಳನ್ನು ಮಾಡ್ತಾರೆ ಕಾಯಿ ಹೋಳಿಗೆ ಮತ್ತು ಕಡಲೆ ಹೋಳಿಗೆ ಈ ಕಾಯಿ ಹೋಳಿಗೆ ಅನ್ನು ತೆಂಗಿನಕಾಯಿ ಬೆಲ್ಲ ಹಾಕಿ ಮಾಡ್ತಾರೆ ಯಾಕೇಂತೇಳಿದರೆ ಇಲ್ಲಿ ತೆಂಗಿನ ಬೆಳೆ ತುಂಬ ಇದೆ ಕರಾವಳಿ ಇಲ್ಲಿ ತೆಂಗಿನ ತೆಂಗು ಪ್ರದಾನವಾದ ಒಂದು ಬೆಳೆ ನಂತರ ಇನ್ನೊಂದು ಕಡಲೆ ಹೋಳಿಗೆ ಅಂತೇಳಿದರೆ ಕಡಲೆ ಬೇಳೆಯನ್ನು ಉಪಯೋಗಿಸಿ ಮಾಡುವಂಥದ್ದು ಇದಕ್ಕೆ ಮೈದಾ ಕೂಡ ಬೇಕು ಮೈದಾ ಬೆಲ್ಲ ಮತ್ತು ಕಡಲೆ ಹೀಗೆ ಇದು ಬಹಳವಾಗಿ ಇಷ್ಟಪಡುವಂತಹ ಒಂದು ತಿಂಡಿ ಎಲ್ಲ ಮದುವೆ ಸಮಾರಂಭ ಆಗಿರ್ಬೌದು ಇನ್ನಿತರ ಸಮಾರಂಭಗಳಲ್ಲಿ ಇದನ್ನು ಸಿಹಿ ತೀ ಹೋಳಿಗೆ ಎಂಬುದು ಇದ್ದೇ ಇರ್ತದೆ ನಂತರ ಲಾಡು ಆಗಿರ್ಬೌದು ಜಿಲೇಬಿ ಇನ್ನಿತರ ಸಿಹಿ ತಿಂಡಿಗಳನ್ನು ಮಾಡ್ತಾರೆ

ಪಾಯಸದಲ್ಲಿ ಹಲಸಿನ ಹಣ್ಣಿನ ಪಾಯಸ ಕೂಡ ಒಂದು ವಿಶೇಷವಾದ ಒಂದು ಮಾಡ್ತಾರೆ ಮತ್ತು ಹಲಸಿನ ಹಣ್ಣಿನ ಅಂತ ಸುಟ್ಟವು ಅಂತ ಹೇಳ್ತಾರೆ ಎಣ್ಣೆಯಲ್ಲಿ ಹಾಕಿ ಮಾಡುವಂಥದ್ದು ಅದು ಕೂಡ ಬಹಳ ಪ್ರಸಿದ್ಧವಾದ ತಿಂಡಿ ಗಾರಿಗೆ ಹಾಗೆ ಅಂತ್ಹೇಳಿ ಇದಕ್ಕೆ ಹೆಸರು ಇನ್ನು ಹೋಳಿಗೆಯಲ್ಲಿ ಈ ಹಲಸಿನ ಹಣ್ಣಿನ ಬೀಜದ ಬೇಳೆ ಹೋಳಿಗೆ ಅದು ಕೂಡ ತುಂಬ ಒಂದು ಹಳ್ಳಿಯಲ್ಲಿ ಹಳ್ಳಿ ಕಡೆಗಳಲ್ಲಿ ಮಾಡುವಂತಹ ಒಂದು ತಿಂಡಿ ಹಲಸಿನ ಹಣ್ಣಿನ ಬೀಜದಿಂದ ಬೀಜವನ್ನು ಬೇಯಿಸಿ ಬೆಲ್ಲ ಎಲ್ಲ ಹಾಕಿ ಮಾಡುವಂತಹ ಒಂದು ತಿಂಡಿ ಹೋಳಿಗೆ ಇದು ಕೂಡ ಹೆಚ್ಚಿನವರಿಗೆ ಪೇಟೆಯಲ್ಲಿರುವವರಿಗೆ ಗೊತ್ತಿಲ್ಲ ಇದು ಹಳ್ಳಿ ಕಡೆಯಲ್ಲಿ ಎಲ್ಲ ತುಂಬ ಇದನ್ನು ಮಾಡ್ತಾರೆ ಇನ್ನು ಮಾವಿನ ಹಣ್ಣಿನ ರಸಾಯನ ಕೂಡ ಬಹಳ ಒಂದು ಪ್ರಸಿದ್ಧ ಸೇಮಿಗೆ ಸೇಮಿಗೆದ ಅಡ್ಡೆ ಅಂತ್ಹೇಳಿ ಹೇಳ್ತಾರೆ ಸ್ ಆ ಆ ಸೇಮಿಗೆ ಅಡ್ಡೆಗೆ ಈ ರಸಾಯನ ಬಾಳೆಹಣ್ಣಿನ ರಸಾಯನ ಮಾವಿನಹಣ್ಣಿನ ರಸಾಯನ ಹೀಗೆ ಮಾಡಿ ತಿನ್ನೋದೊಂದು ಬಹಳ ಕ ದಕ್ಷಿಣ ಕನ್ನಡದ ಜನರಿಗೆ ಬಹಳ ಒಂದು ಇಷ್ಟವಾದ ಒಂದು ತಿಂಡಿ ಇನ್ನು ಪತ್ರೊಡೆ ಅದು ಇಲ್ಲಿ ಮಾತ್ರ ಮಾಡುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಪ್ರಧಾನವಾಗಿ ಪತ್ರೊಡೆ ಪತ್ರೊಡೆ ಎಲೆ ಸಿಗ್ತದೆ ಕೆಸುವಿನ ಎಲೆ ಕೆಸುವಿನ ಎಲೆಯಿಂದ ಮಾಡುವಂತಹ ಒಂದು ತಿಂಡಿ ಕೆಸುವಿನ ಎಲೆ ಅಕ್ಕಿ ಹುಳಿ ಮೆಣಸು ಇದೆಲ್ಲ ಹಾಕಿ ರುಬ್ಬಿ ಇದನ್ನು ಬಾಳೆಎಲೆಯಲ್ಲಿ ಮಡಚಿಕೊಂಡೊಂದು ಮಾಡುತ್ತಾರೆ ಈ ತಿಂಡಿಯನ್ನು ಇದನ್ನು ಓಕ್ ಬೆಲ್ಲ ಹಾಕಿ ರವೆಯಲ್ಲಿ ಬೆಲ್ಲ ಒಗ್ಗರಣೆ ಹಾಕಿದರೆ ಬಹಳ ರುಚಿ ಆಗಿ ಇರ್ತದೆ ನಂತರ ಕೆಲವ್ರು ಇದನ್ನು ಎಣ್ಣೆಯಲ್ಲಿ ಕೂಡ ಕರಿದು ಗಾ ಅಲ್ಲ ಎಣ್ಣೆಯಲ್ಲಿ ಹುರಿದು ಬಳಸ್ತಾರೆ ಇದು ಕೂಡ ಬಹಳ ಪ್ರಸಿದ್ಧವಾದಂತಹ ಒಂದು ತಿಂಡಿ ಇನ್ನು ಗೋಳಿ ಬಜೆ ಬನ್ಸು ಇವುಗಳೆಲ್ಲ ತಿನ್ನಬೇಕಾದ್ರೆ ದಕ್ಷಿಣ ಕನ್ನಡಕ್ಕೆ ಬರಬೇಕು ಜನರು ಬಹಳ ಇಷ್ಟ ತಿನ್ ಪಟ್ಟು ಬರ್ತಾರೆ ಕೆಲವರು ಟೂರಿಸ್ಟ್ನವರೆಲ್ಲ ಟೂರಿಸ್ಟ್ ಟೂರ್ ಬರುವವರೆಲ್ಲ ಇಲ್ಲಿ ಬಂದು ಅದೇ ತಿಂಡಿಗಳನ್ನು ವಿವಿಧ ಹೋಟೆಲ್ಗಳಲ್ಲಿ ತಿಂತಾರೆ ಕೇಳಿ ತಿಂತಾರೆ ಇಲ್ಲಿ ಮಂಗಳೂರಲ್ಲೂ ಇಂತಹ ತಿಂಡಿಗಳು ಸಿಗುವ ತುಂಬ ಹೋಟೆಲ್ಗಳಿವೆ ಇದರಲ್ಲಿ ಕೂಡ ಮಂಗಳೂರಿನ ಹಂಪನಕಟ್ಟೆ ಹಂಪನಕಟ್ಟೆಯಲ್ಲಿ ತುಂಬ ಓಟೆಲ್ಗಳು ಇವೆ ಅಲ್ಲಿ ಈ ತಿಂಡಿ ತಿನಿಸುಗಳು ಧಾರಾಳವಾಗಿ ಲಭಿಸ್ತದೆ ಇನ್ನು ಅದೇ ರೀತಿಯಲ್ಲಿ ಮಾಂಸಾಹಾರದ ಖಾದ್ಯಗಳು ಕೂಡ ಇಲ್ಲಿ ಮಂಗಳೂರಿನ ಹಂಪನಕಟ್ಟೆ ಭಾಗದಲ್ಲಿ ಬಹಳವಾಗಿ ಸಿಗುವಂತಹ ಒಂದು ತಿಂಡಿಗಳು ಇಂತಹ ತಿಂಡಿಗಳು ಸಿಗುವಂಥ ಹೋಟೆಲ್ಗಳು ಪ್ರಧಾನವಾಗಿ ಇಲ್ಲಿ ತುಂಬ ಇವೆ